ಹಲೋ ನಾನು ಕಣೆ ಭವ್ಯ ಚೆನ್ನಾಗಿದಿಯ ಸುಮ್ಮನೆ ನೀನಂತು ಕಾಲ್ ಮಾಡಲಿಲ್ಲ ಅದಕ್ಕೆ ನಾನೇ ಕಾಲ್ ಮಾಡಿದೆ ಹೇಗಿದ್ದೀಯಾ ಮನೇಲೆಲ್ಲ ಹೇಗಿದ್ದಾರೆ ಮತ್ತು ಮತ್ತು ನನ್ನ ನೆನೆಸಿಕೊಳ್ಳೋದೆ ಇಲ್ಲವಲ್ಲ ನೀನು ಸೊ ನಾನೀಗ ಏನು ಹೇಳಕ್ಕೆ ಫೋನ್ ಮಾಡಿದೆ ಅಂತ ಅಂದರೆ ನಾನು ನಿನಗೆ ತುಂಬ ಬೇಜಾರಾಗ್ತಿತ್ತು ಕಣೆ ಯಾವುದೋ ಒಂದು ವಿಚಾರನ ಯಾರ ಜೊತೆಲೂ ಶೇರ್ ಮಾಡಿಕೊಳಕ್ಕಾಗ್ತಿರ್ಲಿಲ್ಲ ಅಮ್ಮನ ಜೊತೆ ಶೇರ್ ಮಾಡಿದರೆ ಅಮ್ಮ ಬೈತಾರೆ ಮನಿ ವೇಸ್ಟ್ ಮಾಡಿದೆ ಅಂತ ಅಪ್ಪನ ಜೊತೆ ಶೇರ್ ಮಾಡಿದರೆ ಅಪ್ಪನು ಬೈತಾರೆ ಇನ್ನು ತಮ್ಮನಿಗೇನಾದ್ರೂ ಅಂದರೆ ನಿನ್ನೇನು ನಾನು ಕೇಳಿದೆನಾ ಅಂತ ಅವನೂ ಬೇಕಾ ರಾಗ ಎಳೀತಾನೆ ಅದಕ್ಕೆ ಯಾರ ಜೊತೇನೂ ಶೇರ್ ಮಾಡಕ್ಕಾಗದಿರೋದಿಕ್ಕೆ ನಿನಗೆ ಕಾಲ್ ಮಾಡಿದೆ ಏನು ಗೊತ್ತಾ ಮೊಬೈಲ್ ತಗೊಂಡೆ ಕಣೆ ಒಂದು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅದು ಬರಬೇಕಾದ್ರೇನೇ ಸ್ಕ್ರೀನ್ ಒಡ್ದೋಗ್ಬಿಟ್ಟಿದೆ ಅದನ್ನು ಯಾರ ಹತ್ರ ಹೇಳ್ಲಿ ಈಗ ಅವನಿಗೆ ಬರ್ಡೆಗೆ ವಿಶ್ ಗಿಫ್ಟ್ ಮಾಡೋಣಾಂತ ತಗೊಂಡಿದ್ದೆ ನಾನು ಆದರೆ ಅದನ್ನ ಅವ್ನಿಗೆ ಕೊಡೋದಕ್ಕೆ ಮುಂಚೇನೆ ಆ ಥರ ಇದಾಗಿಬಿಟ್ಟಿತ್ತು ಅದು ಯಾವತ್ತು ನೀನು ಅಷ್ಟೆ ನೆಕ್ಸ್ಟು ಏನಾದರೂ ತಗೋಬೇಕಾದರೆ ಅದನ್ನು ಯಾವುದೇ ಕಾರಣಕ್ಕೂ ತಗೋಬೇಡ ಆ ಥರದ್ದನ್ನ ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ತಗೋ ಓಕೆನಾ ನೀ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕು ತಗೋಬೇಕಾದ್ರೆ ನೀನು ಈ ಜಂಗಮವಾಣಿಗಳನ್ನ ಎಲ್ಲ ನಾ ಯೋಚನೆ ಮಾಡಿ ಮ ಪದೇ ಪದೇ ಅದರ ಬಗ್ಗೆ ತಿಳ್ಕೊಂಡು ಆಮೇಲೆನೆ ತಗೋಬೇಕು ಯಾಕೆ ಅಂತ ಅಂದರೆ ಸುಮ್ಮನೆ ಈ ರೀತಿ ತಗೊಂಡಾಗ ನಾವೆಷ್ಟೊಂದು ಕಷ್ಟ ಪಟ್ಟು ಇದು ಮಾಡಿರ್ತೀವಿ ನಾವು ಸೇವ್ ಮಾಡಿರ್ತೀವಿ ಅಮೌಂಟನ್ನ ತುಂಬ ಕಷ್ಟ ಪಟ್ಟು ಇಟ್ಟಿರ್ತೀವಿ ಅದರಲ್ಲಿ ನಾವು ಉಳಿತಾಯ ಮಾಡಿ ಮಾಡಿ ಇಟ್ಟಿದ್ದ ಅಮೌಂಟ್ ಹಣದಲ್ಲಿ ನಾವು ನನ್ನ ತಮ್ಮನಿಗೆ ಕೊಡಿಸಬೇಕು ಅಂತ ತಗೊಂಡಾಗ ಅದು ಈ ರೀತಿ ಹಾಳಾಗಿಬಿಟ್ರೆ ನಮ್ಮ ಮನಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ಲವ ಅದನ್ನು ಯಾರ ಹತ್ರ ಶೇರ್ ಮಾಡಕ್ಕಾಗುತ್ತೆ ಹೆ ಯಾರ ಹತ್ರನು ಹೇಳ್ಲಿಕ್ಕೆ ಆಗೋಲ್ಲ ಅದಕ್ಕೊಸ್ಕರನೇ ಏನೂಂತ ಅಂದರೆ ಇನ್ನೊಂದು ಸಲ ಯಾವುದೇ ಕಾರಣಕ್ಕು ಯಾವುದನ್ನಾದ್ರು ಮೊಬೈಲನ್ನ ತಗೋಳಬೇಕಾದ್ರೆ ಯಾವುದಾದ್ರು ಜಂಗಮವಾಣಿಗಳನ್ನ ನೀನು ತಗೋಬೇಕಾದರೆ ಅಥವ ಹೊರ್ಗಡೆನೇ ಹೋದ್ರೆ ನೀನೇನಾದರು ತಗೋಬೇಕಾದರೆ ಅದು ಚೆನ್ನಾಗಿದ್ಯಾ ಇಲ್ಲವಾ ಅಂತ ನೋಡ್ಬಿಟ್ಟು ಪರಿಶೀಲಿಸಿ ಅದನ್ನು ತಗೋಳೊದಕ್ಕೆ ಪ್ರಯತ್ನ ಪಡು ಸುಮ್ಮನೆ ನನ್ನ ಥರ ನೀನು ಈಗ ಕೂಡಿಟ್ಟ ಉಳಿತಾಯದ ಹಣನ ವ್ಯಯ ಮಾಡಿಕೋಬೇಡ ಅದು ಎಷ್ಟು ಬೇಜಾರಾಗುತ್ತಾ ಇದೆ ಅಂದರೆ ಯಾರ ಜೊತೆ ಕೂಡ ಯಾರ್ಗು ಹೇಳೋದಕ್ಕಾಗ್ತ ಇಲ್ಲ ಅದನ್ನೆ ಹೇಳ್ತಾ ಇದೀನಲ್ಲ ಅಮ್ಮನ ಹತ್ರ ಹೇಳ್ದ್ರೆ ತುಂಬ ಬೇಜಾರು ಮಾಡ್ಕೋತಾರೆ ಇಲ್ಲ ಬೇರೆಯವ್ರ ಹತ್ರ ಯಾರ ಹತ್ರನಾದ್ರುವೇ ಹೇಳ್ಕೊಂಡ್ರೆ ನಮಗೇ ಬೆಲೆ ಕಡಿಮೆ ಅಯ್ಯೋ ಇವರಿಗೆ ಏನು ತಿಳುವಳ್ಕೆ ಇದೆ ಹಾಗೇ ಹೀಗೆ ಅಂತ ಆಡಿಕೊಂಡು ನಗ್ತಾರೆ ಅದೆಲ್ಲ ನಮಗೆ ಬೇಕಾ ಅದ್ರ ಬದಲು ಈ ರೀತಿ ಸುಮ್ಮನೆ ಇರೋದೆ ಬೆಟರು ಅಂದ್ಕೊಂಡೆ ನನಗೆ ಮನಸಿಗೆ ತುಂಬ ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ನಿನಗೆ ಕಾಲ್ ಮಾಡಿದೆ ನಿನಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ನೀನು ಏನು ಅಂದ್ಕೊಳಲ್ಲ ತಾನೆ ಅಯ್ಯೋ ಏನು ಮಾಡೋದು ಮತ್ತೆ ತಮ್ಮನ ಬರ್ ಹುಟ್ಟಿದ ಹಬ್ಬಕ್ಕೆ ನಾನು ಏನು ಗಿಫ್ಟ್ ಕೊಡಲಿ ಅವರಿಗೆ ಅವ್ನಿಗೆ ಅವನ್ನ ಏನು ಮಾಡಲಿ ಅನ್ನೋದೆ ಗೊತ್ತಾಗುತ್ತ ಇಲ್ಲ ಇದ್ದಿದ್ದ ಹಣ ಉಳಿತಾಯದ ಹಣ ಈ ರೀತಿ ವ್ಯಯ ಆಗೋಯಿತು ಆದರೆ ಈಗ ಯಾವ ರೀತಿ ಅವ್ನಿಗೆ ನಾನು ಅವ್ನಿಗೆ ಒಂದು ಬರ್ತ್ ಹುಟ್ಟಿದ ಹಬ್ಬಕ್ಕೆ ಒಂದು ಏನಾದರು ಒಂದು ಕೊಡಬೇಕು ಅಂತ ಅಂದ್ಕೋತಾ ಇದ್ದೀನಿ ಕೊಡೋದಿಕ್ಕೆ ಆಗುತ್ತಾ ಇಲ್ಲವಲ್ಲ ಅಥವ ನಾನೆ ಏನಾದರು ಒಂದನ್ನ ರೆಡಿ ಮಾಡಲಾ ಅವ್ನಿಗೆ ವಿಶೇಷವಾಗಿ ಕೊಡಲಾ ಅಂತ ಅನ್ನಿಸ್ತಾ ಇದೆ ಬಟ್ ಆದರೆ ಅವನಿಗಿಷ್ಟ ಆಗತ್ತೋ ಇಲ್ವೋ ಅದನ್ನ ನಾನು ಯೋಚನೆ ಮಾಡಬೇಕು ಅಲ್ಲವ ಅದಕ್ಕೋಸ್ಕರ ನೀನೂ ಅಷ್ಟೇ ಮೊದಲು ಯಾವುದೇ ವಸ್ತುಗಳನ್ನ ತಗೋಬೇಕಾದರೆ ಪೂರ್ತಿಯಾಗಿ ಅದ್ರ ಬಗ್ಗೆ ನೋಡಿ ವಿವರ ತಿಳಿದುಕೊಂಡು ಆಮೇಲೆ ಆ ವಸ್ತು ತಗೊಳೋದಕ್ಕೆ ಪ್ರಯತ್ನ ಪಡು ಆಯಿತಾ ನನ್ನ ಥರ ಸುಮ್ಮನೆ ಉಳಿತಾಯದ ಹಣವನ್ನ ಕಳೆದ್ಕೊಳ್ಳೋದು ಕಳೆದ್ಕೊಳ್ಬೇಡ ನಾನು ಹೇಳೊಷ್ಟು ಹೇಳಿದೀನಿ ಇದ್ರ ಮೇಲೆ ನಿನ್ನಿಷ್ಟ ಅದೇನು ಮಾಡ್ತಿಯೋ ನನಗಂತು ಗೊತ್ತಿಲ್ಲ ಒಟ್ಟಿನಲ್ಲಿ ಆದರೆ ನೀನೇನಾದರು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯ ಇಲ್ಲಾಂದರೆ ನನ್ನ ತಮ್ಮನ ಬ ಹುಟ್ಟಿದ ಹಬ್ಬಕ್ಕೆ ಅವನಿಗೆ ಏನಾದರು ಒಂದು ಕೊಡಬೇಕಲ್ವ ಅವನು ತುಂಬ ಪ್ರೀತಿ ಪಾತ್ರನಾದ ತಮ್ಮ ನನಗೆ ಅವ್ನಿಗೇನಾದ್ರು ಒಂದು ಕೊಡಲೇಬೇಕು ಕೊಡಲಿಲ್ಲಾಂತಂದ್ರೆ ಹೇಗೆ ಹೇಗೆ ಮಾಡೋದು ಏನು ಅನ್ನೋದು ಯಾವ ಥರ ಅವನ ನಾನು ತೀದ್ ತಿಳ್ಕೊಳೋದು ಅವ್ನಿಗೇನು ಇಷ್ಟಾಂತ ತಿಳ್ಕೊಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಾಂತಂದರೆ ಅವನು ಬೇಜಾರು ಮಾಡಿಕೋತಾನೆ ಇರೋಳು ಒಬ್ಬಳು ಅಕ್ಕ ನನ್ನ ಬರ್ತ್ಡೇಗೆ ಹುಟ್ಟಿದ ಹಬ್ಬಕ್ಕೆ ಅವಳು ಏನೂ ಕೊಡಲೇ ಇಲ್ಲವಲ್ಲ ನನಗೆ ಅಂತ ಬೇಜಾರು ಮಾಡಿಕೋತಾನೆ ಆಗ ಏನು ಮಾಡಲಿ ನಾನು ನನಿಗು ತುಂಬ ಬೇಜಾರಾಗುತ್ತೆ ಯಾವ ರೀತಿ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೋಬೇಕು ಅನ್ನೋದೆ ಗೊತ್ತಾಗ್ತಾ ಇಲ್ಲ ನೀನೇನಾದರೂ ಅದರ ಬಗ್ಗೆ ಒಂದು ಹೇಳು ಒಬ್ಬ ಏನಾದರು ಏನು ಮಾಡ್ಬೋದು ಅನ್ನೋದೊಂದು ಏನಾದರು ಯೋಚನೆ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಳ್ ನೋಡು ಇಲ್ಲಾಂತಂದರೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಾಂತಂದಿದ್ದರೆ ಖಂಡಿತ್ವಾಗ್ಲು ನಾನು ಅವ್ನಿಗೆ ಮೊದಲೆ ತುಂಬ ಜಾಸ್ತಿ ಹಣವನ್ನು ಉಳಿತಾಯ ಮಾಡಿ ಇಟ್ಟಿದ್ದರೆ ಅವನಿಗೆ ಕೊಟ್ಟುಬಿಡ್ಬೋದಾಗಿತ್ತು ಆದರೆ ಏನು ಮಾಡಲಿ ಈಗ ನಾನು ನನಗೆ ತುಂಬ ಬೇಜಾರಾಗ್ತಾ ಇದೆ ಅವನಿಗೇನಾದ್ರೂ ಒಂದು ಕೊಡಿಸ್ಲೇಬೇಕು ಅನಿಸ್ತಾ ಇದೆ ಏನು ಮಾಡೋದು ಏನು ಮಾಡೋದು ಅನ್ನೋದೆ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ನಿನ್ನ ಹತ್ರ ಶೇ ನಿನ್ನ ಹತ್ರ ಸ್ವಲ್ಪ ಇದನ್ನು ಹೇಳಿಕೊಂಡ್ರೆ ಮನ್ಸಿನ ಭಾರ ಕಡಿಮೆ ಆಗುತ್ತೆ ನನಿಗೆ ಆಗಿರೊ ಬೇಜಾರು ಕಡಿಮೆ ಆಗುತ್ತೆ ಅಂತ ಫೋನ್ ಮಾ ಈ ಜಂಗಮವಾಣಿಯಿಂದ ನಿನಗೆ ತಿಳಿಸ್ತಾ ಇರೋದು ಇಲ್ಲಾಂತಂದಿದ್ದರೆ ಖಂಡಿತ ನಿನಗೂ ಕೂಡ ಈ ಜಂಗಮವಾಣಿಯಿಂದ ವಿಷಯವನ್ನ ತಿಳ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರಲಿಲ್ಲ ಅರ್ಥ ಆಯಿತಾ ಹೇಳಿದ್ದು ಇನ್ನು ನೀನು ಏನಾದರು ಒಂದು ಅದಕ್ಕೆ ಇದನ್ನು ಹೇಳು ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದೂಂತನಾದರೂ ಹೇಳು ಅಥವಾ ಏನು ಮಾಡೋದು ಅಂತನಾದರು ಹೇಳು ಅದ್ಬಿಟ್ಟುಬಿಟ್ಟು ಈ ರೀತಿ ಮಾಡಿದರೆ ನಾನು ಏನು ಅಂತ ತಿಳ್ಕೊಳ್ಳಿ ಏನು ಅಂತ ಮಾತಾಡಲಿ ನೀನೆ ಹೇಳು ಅರ್ಥ ಆಯಿತಾ ಅಷ್ಟೆ